ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳು ಎರಡು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಐದು ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ಎಂಟು ಆರು ಎರಡು ಸಾವಿರದ ಇಪ್ಪತ್ತ್ಮೂರು ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರು